ಪಯಣ ಜೀವನದ ಒಂದು ಪ್ರಮುಖ ಘಟ್ಟವಾಗಿರುತ್ತದೆ ಅಂದರೆ ನಮ್ಮ ಇತಿಹಾಸ ಮತ್ತು ನಮ್ಮ ಪು ಹಿರಿಯರ ಪ್ರಕಾರ ದೇಶ ಸುತ್ತಿ ಕೋಶ ಓದು ಎಂಬುವುದೊಂದು ಸವಿನುಡಿ ಇದೆ ರೀತಿ ಹಲವು ಕಡೆ ಸುತ್ತಾಡಿ ಹಲವು ಕಡೆ ತಿರುಗಾಡಿ ಅದರ ಅನುಭವನು ಪಡೆವುದು ಉತ್ತಮವಾಗಿರುತ್ತದೆ ಹಲವು ಕಡೆ ಸುತ್ತಾಡುವುದೆಂದ್ರೆ ಆ ಪಯಣ ಎಷ್ಟು ಸುಖಕರವಾಗಿರಿರುತ್ತೆ ಎಂಬುದು ಮೇಲೆ ಅದು ಸ್ನೇಹಿತ್ರ ಜೊತೆ ಹೋಗೋದು ಒಬ್ಬಂಟಿಯಾಗಿ ಹೋಗ್ಬೋದು ಇತ ಹಲವು ರೀತಿಯ ಪಯಣಗಳು ಫ್ಯಾಮಿಲಿ ಜೊತೆ ಹೋಗ್ಬೋದು ಈತ ಹೋಗುವುದು ತುಂಬ ಪಯಣಗಳು ಇರುತ್ತದೆ ಅತದೇ ಹಲವು ಪಯಣಗಳ ಮೇಲೆ ಅದು ನಿರ್ಧಾರವಾಗಿ ನಿಂತಿರುತ್ತದೆ ನನ್ನ ಪ್ರಕಾರ ಈ ಸಮಯ ಅಂದರೆ ಮಾನ್ಸೂನ್ ಮಾರುತಗಳ ಕಾಲ ಅತ್ಯಂತ ಪ್ರಾಶಸ್ತ್ಯವಾದ ಸಮಯ ಟ್ರಾವಲಿಂಗ್ ಅಥವಾ ಪಯಣಕ್ಕೆ ಹಲವು ಕಡೆ ಹೋಗ್ಬೋದು ಇನ್ನೂ ಶಿವಮೊಗ್ಗ ಸಕಲೇಶಪುರ ಹಾಸನ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಇನ್ನಿತರ ಪ್ರಕೃತಿ ಸೌಂದರ್ಯ ದ ಕಡೆಗೆ ಹೋಗ್ಬೋದು ಪ್ರಕೃತಿ ಸೌಂದರ್ಯ ಕಡೆ ಕಡೆಗೆ ಹೋಗ್ಬೋದು ಅಂದರೆ ಪಯಣ ಪಯಣ ಆರಂಭದಿಂದ ಅಂತ್ಯದವರೆಗೂ ಜೀವನದ ರೀತಿಯಲ್ಲಿ ಇರುತ್ತದೆ ಅಂದರೆ ಲೈಫ್ ಲೈಫ್ ಇಕ್ವಲ್ ಟು ಟ್ರಾವಲಿಂಗ್ ಅಂದರೆ ಹುಟ್ಟಿದ್ಮೇಲೆ ಒಂದಷ್ಟು ದಿನ ಇರ್ತಿವಿ ಮತ್ತೆ ಹೊರ್ಟೋಗ್ತೀವಿ ಅದೇ ರೀತಿ ಒಂದು ಕಡೆ ಹೋಗ್ತೀವಿ ಒಂದು ಕಡೆ ಹೋಗಿ ಅಲ್ಲಿನ ಪ್ರಕೃತಿ ಸೌಂದರ್ಯ ಸೌಂದರ್ಯ ಮತ್ತು ಇತಿಹಾಸವನ್ನು ಅರಿತು ಮತ್ತೆ ಅಲ್ಲಿಂದ ಬರ್ತೀವಿ ಅದೇ ರೀತಿ ಲೈಫು ಅಷ್ಟೆಯ ಸೊ ನಾನು ಹಲವು ಕಡೆ ಪಯಣವನ್ನು ಬೆಳೆಸಿದ್ದೇನೆ ಆ ಪಯಣ ಆ ದಿನದ ಆ ಲೆಕ್ಕಾಚಾರದ ಆ ದುಡಿಮೆ ನಿಂತಿರುತ್ತೆ ಅಂದರೆ ಆ ಒಂದು ಕಡೆ ನಾಲ್ಕೈದು ದಿನದ ಟ್ರಾವಲಿಂಗ್ ಅಂದಾಗ ದುಡ್ಡು ಎಷ್ಟಿರುತ್ತದೆ ಈಗ ಎಷ್ಟು ಜನ ಹೋಗ್ತೀವಿ ಅದ್ರ ಮೇಲೆ ನಿಂತಿರುತ್ತೆ ಫ್ರೆಂಡ್ಸ್ ಜೊತೆ ಹೋದಾಗ ಬೈಕಲ್ಲಿ ಒಬ್ಬನೇ ಹೋಗ್ಬೇಕು ಅನ್ನಿಸಿದಾಗ ಪಬ್ಲಿಕ್ ಫ್ರೋಪರ್ಟಿ ಅಂದರೆ ಬಸ್ಸು ಟ್ರೈನು ಇತರೆ ವಸ್ತುಗಳ ಮೇಲೆ ನಿಂತ್ಕೊಂಡು ಹೊಗ್ಬೋದು ಏಕೆಂದ್ರೆ ಫ್ರೆಂಡ್ಸ್ ಜೊತೆ ಹೋದಾಗ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಥವಾ ನಾವು ಒಬ್ಬಂಟಿಯಾಗಿ ಹೋಗ್ತೀವಿ ಅಂದಾಗ ಟ್ರೈನ್ ಇಸ್ ಬೆಟರ್ ಏಕೆಂದ್ರೆ ದುಡ್ಡು ಕಡಿಮೆ ಇರ್ತದೆ ಮತ್ತೆ ಬಸ್ ಬಸ್ ಅಥವಾ ಬಸ್ಸು ಏಕೆಂದ್ರೆ ದುಡ್ಡು ಕಡಿಮೆ ಇರ್ತದೆ ಕಡಿಮೆ ದುಡ್ಡಲ್ಲಿ ಹೋಗಿ ಕಡಿಮೆ ದುಡ್ಡಲ್ಲಿ ಬರ್ಬೋದು ಬೈಕ್ ಗೀಕ್ ಸ್ವಲ್ಪ ಕಷ್ಟ ಆಯ್ತದೆ ಇದೇ ರೀತಿ ಹಲವು ಕಡೆ ಹಲವು ರೀತಿಯ ಪಯಣ ಉತ್ತಮವಾಗಿರುತ್ತದೆ ಟ್ರೈನ್ ಆರ್ ಬಸ್ ಅನ್ನುವುದು ಇಲ್ಲಿ ಆಪ್ಷನಲ್ ಇರುತ್ತದೆ ಈಗ ನಮ್ಮ ಹಲವು ಒಂದು ಶ್ರೀರಂಗಪಟ್ಟಣ ಮೇಲುಕೋಟೆ ಇತ ಹಲವು ಕಡೆ ಮತ್ತೆ ಗಗನ ಚುಕ್ಕಿ ಭರ ಚುಕ್ಕಿ ಇತ ಹಲವು ಕಡೆ ಹೋಗಿದ್ದೇನೆ ಆದರೆ ಹಲವು ಕಡೆ ಹೋದಾಗ ಅಲ್ಲಿನ ವ್ಯತ್ಯಾಸವು ತುಂಬ ಇರ್ತದೆ ಈಗ ಶ್ರೀರಂಗಪಟ್ಟಣಕ್ಕೆ ಈಗ ಒಂದು ನಾಲ್ಕೈದು ದಿನದ ಹಿಂದೆ ಹೋದಾಗ ಶ್ರೀರಂಗಪಟ್ಟಣ ಮೇಲುಕೋಟೆಗೆ ಹೋದಾಗ ಶ್ರೀರಂಗಪಟ್ಟಣಕ್ಕೆ ಟ್ರೈನಿಗೆ ಹೋದೆ ಮೆಲುಕೋಟೆಗೆ ಬೈಕಲ್ಲಿ ಹೋದೆ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಹೋದಾಗ ಟ್ರೈನಲ್ಲಿ ಹೋದಾಗ ಅಡ್ವೆಂಚರ್ ಅಥವಾ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಬಂದಾಗ ಬೈಕ್ ಇಸ್ ಬೆಟರ್ ಟ್ರಾವಲಿಂಗೆ ಏಕೆಂದ್ರೆ ಅಲ್ಲಿಂದ ಹೋಗಬೇಕಾದ್ರೆ ಎಷ್ಟು ಸೌಂದರ್ಯ ಇದಿ ಐತೋ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಮತ್ತೆ ಅಲ್ಲಿ ಇನ್ನಿಷ್ಟು ದೇವಸ್ಥಾನ ಪುರಾತನ ದೇವಸ್ಥಾನಗಳು ಇರ್ತಾವೆ ಅಲ್ಲಿ ನೋಡ್ಕೊ ಹೋಗ್ಬೋದು ಬಟ್ ಟ್ರೈನಿಗೆ ಹೋದಾಗ ಆದ ಅಲ್ಲಿನ ಒಂದು ಪ್ಲೇಸು ಬಿಟ್ಟಿನ್ನೆಲ್ಲೂ ಹೋಗೋಕ್ಕಾಗಲ್ಲ ಮೇಲುಕೋಟೆಗೆ ಬೈಕಲ್ಲಿ ಹೋದಾಗ ಹಲವು ದೇವಸ್ಥಾನ ಮತ್ತು ಅಲ್ಲಿನ ಪ್ರಕೃತಿ ಸೌಂದರ್ಯವೂ ನೋಡ್ಕೊಂಡು ಹೋದೆನು ಬಟ್ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಅಲ್ಲಿ ಅದೊಂದು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಬಿಟ್ಟು ಇನ್ನೇನೂ ನೋಡೋಕ್ಕಾಗಿಲ್ಲ ಏಕೆಂದ್ರೆ ಅಲ್ಲಿ ಆಟೋ ರಿಕ್ಷಾ ಅಷ್ಟು ದುಬಾರಿಯಾಗಿತ್ತು ಒನ್ ಟು ಡಬಲ್ ಕೇಳ್ತಿದ್ದರು ಸೊ ಅಲ್ಲಿಂದ ರಿಟನ್ ಆಗೋದನ್ನೂ ಮೇಲ್ಕೋಟೆಗೆ ಹೋದಾಗ ಅಲ್ಲಿನ ಪ್ರತಿಯೊಂದು ರಾಜೀವಪ್ಪ ಇರ್ಬೋದು ರಂಗನಾಥ ಇದು ಶ್ರೀನಿವಾಸ್ ಹೌದಾ ರಂಗನಾಥ್ ಸ್ವಾಮಿ ಹೌದು ದೇವಸ್ಥಾನ ಇರ್ಬೋದು ಲಕ್ಷ್ಮೀ ದೇವಸ್ಥಾನ ಇರ್ಬೋದು ಹೀಗೆ ಹಲವು ದೇವಸ್ಥಾನಗಳನ್ನು ಅಕ್ಕ ತಂಗಿ ಪುರ ಮತ್ತೇ ಅತ್ತಿಂದ ಬರ್ಬೇಕಾದ್ರೆ ಏನು ಪ್ರಮುಖ ಸ್ಥಳಗಳು ಸಿಕ್ಕುವು ಮತ್ತೆ ಅಲ್ಲಿಂದ ಬರ್ಬೇಕು ಏನು ಪ್ರಕೃತಿ ಸೌಂದರ್ಯ ಫೋಟೋಗ್ರಾಫಿ ಫೋಟೊ ಶೂಟಿಂಗ್ ಈ ಥರ ಮಾಡ್ಕೊ ಬಂದೆವು ಬಟ್ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಏನಾಗಿಲ್ಲ ಹೋದೆನೋ ಒಂದು ಹಾಫ್ ಆ್ಯನ್ ಅವರ್ ಇದು ಒನ್ ಅವರ್ ಇದ್ದೆವು ರಿಟನ್ ಆಗೋದೆವು ಏಕೆಂದ್ರೆ ಅಲ್ಲಿ ಆಟೋ ರಿಕ್ಷಾ ಅಷ್ಟಿತ್ತು ಮತ್ತೆ ಅಲ್ಲಿ ಪ್ರಮುಖ ಪ್ಲೇಸ್ಗಳೇನು ಅಷ್ಟು ಅದು ಟಿಪ್ಪು ಸುಲ್ತಾನ್ದು ಅರಮನೆ ಬೇಸಿಗೆ ಅರಮನೆ ಮತ್ತು ಅವನ ಸ್ಮಾರಕ ಕೋಟೆ ಎಲ್ಲ ತುಂಬ ದೂರ ಇರ್ತದೆ ಅಂದರೆ ಆ ದೇವಸ್ಥಾನದಿಂದ ಒಂದು ನಾಲ್ಕೈದು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಇರ್ತದೆ ಆಲ್ಲಿ ಆಟೋ ಅವಕ್ಕೆ ತುಂಬ ಚಾರ್ಜ್ ಆಯ್ತದೆ ಸೊ ಎಲ್ಲ ದುಡ್ಡಿನ ಮೇಲೆ ನಿಂತಿರುತ್ತದೆ ಹೇಗೆ ನಮ್ಗೆ ಯಾವತ್ತೂ ಉಪಾಯದ ಮೇಲೆ ಹೊಗ್ತೀವಂತ ನನ್ನ ಪ್ರಕಾರ ಬೈಕಲ್ಲಿ ಹೋಗೋದು ತುಂಬ ಉತ್ತಮ ಏಕೆಂದ್ರೆ ಬೈಕಲ್ಲಿ ಹೋದಾಗ ಪ್ರತಿಯೊಂದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಜೊತೆ ಅದು ಒಂಟಿಯಾಗಿ ಹೋಗ್ತೀಯೊ ಒಂಟಿಯಾಗಿ ಹೋಗುವುದು ಉತ್ತಮವೇ ಒಂಟಿಯಾಗಿ ಪೀಸಾಗಿ ನೇಮ್ದಿಯಾಗಿ ಹೋಗ್ಬೋದು ಈಗಿನ ಜನ ಜೀವನದಲ್ಲಿ ಅಂದರೆ ಏನು ಮೊಬೈಲು ಇಂಟರ್ನೆಟ್ಟು ಮತ್ತೇ ಕೆಲಸ ಉಜ್ಜಾಲ ಕೆಲಸ ಮತ್ತೆ ಮನೆ ಅಥವಾ ಎಜ್ಯುಕೇಶನ್ ಈಗಿನ ತಲೆನೋವಲ್ಲಿ ಇಲ್ಲಿ ಸಿಗೋದು ಎರಡು ದಿನ ಲಾಷ್ಟಲ್ಲಿ ಶನಿವಾರ ಭಾನುವಾರ ಆ ಶನಿವಾರ ಭಾನುವಾರದಲ್ಲಿ ನಾವು ಪ್ರಕೃತಿ ಸೌಂದರ್ಯದ ಕಡೆಗೆ ಅಥವಾ ಇತಿಹಾಸದ ಪುರಾತನದ ಧಾರ್ಮಿಕ ದೇವಸ್ಥಾನಗಳ ಕಡೆಗೆ ಧಾರ್ಮಿಕ ದೇವಸ್ಥಾನ ದೇವಸ್ಥಾನ ಅಥವಾ ಧಾರ್ಮಿಕ ಸ್ಮಾರಕದ ಕಡೆಗಿಂತ ಇತಿಹಾಸ ಪುರಾ ಇತಿಹಾಸದಲ್ಲಿ ಒಂದೇ ಇತಿಹಾಸ ಅಂತ ಬಂದಾಗ ಯಾವ ಯಾವ ಬರ್ತವೆ ಮೇಲುಕೋಟೆ ಶ್ರೀರಂಗಪಟ್ಟಣ ಈ ಥರ ದೇವಸ್ಥಾನಗಳು ಆ ಥರದ್ದೆಂದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವುದು ಉತ್ತಮ ಅದು ಬಿಟ್ಬಿಟ್ಟು ಒಂದು ದೇವರ ದರ್ಶನ ಮಾಡೋಕೆ ಅದ್ಕಂದು ಅದ್ಕೆ ಹೋಗೋಕ್ಕಿಂತ ಅದನ್ನ ಇತಿಹಾಸ ಓದೋಕೆ ಹೋದರೆ ಉತ್ತಮವಾಗಿರ್ತದೆ ಇಲ್ಲಾಂದರೆ ಅದು ಪ್ರಕೃತಿ ಸೌಂದರ್ಯ ಶಿವಮೊಗ್ಗ ಸಕಲೇಶಪುರ ಹಾಸನ ಚಿಕ್ಕಮಗಳೂರು ಮತ್ತೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಉತ್ತರ ಕನ್ನಡ ಮಲ್ಪೆ ಮಲ್ಪೆ ಬೀಚು ಮತ್ತೆ ಈತ ಪ್ರಮುಖ ಸ್ಥಳಗಳಿಗೆ ಹೋದಾಗ ಅಲ್ಲಿನ ಪ್ರಕೃತಿ ಸೌಂದರ್ಯನ ಸವಿಬೋದು ಮತ್ತೆ ಆ ಇತಿಹಾಸನ ಸವಿಬೋದು ನನ್ನ ಪ್ರಕಾರ ಬೈಕ್ ಮತ್ತೆ ಅಥವಾ ಕಾರು ಪ್ರೈವೇಟ್ ಪ್ರೈವೇಟ್ ವೆಹಿಕಲ್ ಏನಿದೆ ಆ ಪ್ರೈವೇಟ್ ವೆಹಿಕಲಲ್ಲಿ ಹೋದಾಗ ಎಲ್ಲವನ್ನು ನೋಡ್ಬೋದು ಇನ್ನು ಪ್ರೈವೇಟು ಮತ್ತೆ ಪಬ್ಲಿಕ್ ವೆಹಿಕಲ್ಗಿರುವ ವ್ಯತ್ಯಾಸ ಮತ್ತೆ ಅದರಿಂದ ಅಡ್ವಾಂಟೇಜ್ ಅಡ್ವಾಂಟೇಜ್ ಅಂತ ಬಂದಾಗ ಪ್ರೈವೇಟ್ ವೆಹಿಕಲ್ಸ್ಗೆ ತುಂಬ ಎಕ್ಸ್ಪೆನ್ಸಸಿವ್ ಆಯ್ತದೆ ಪಬ್ಲಿಕ್ ವೆಹಿಕಲ್ಸ್ ಅಂದರೆ ಗೌರ್ಮೆಂಟ್ ವೆಹಿಕಲ್ಸ್ ಏನಿದೆ ಅದಕ್ಕೆ ಎಕ್ಸ್ಪೆನ್ಸಸ್ ಕಡಿಮೆ ಇರ್ತದೆ ಬಟ್ ಆದರೆ ಅದನ್ನ ನೋಡೋಕ್ಕಾಗಲ್ಲ ಯಾವ ವಸ್ತುನೂ ಅದಾದ ಎನ್ ಪರ್ಟಿಕ್ಯುಲರ್ ದೇವಸ್ಥಾನನ ಪರ್ಟಿಕ್ಯುಲರ್ ಏನಿರುತ್ತೋ ಅದು ಬಿಟ್ಟು ಇನ್ನೇನು ನೋಡೋಕ್ಕಾಗಲ್ಲ ಅದೇ ಬೈಕಲ್ಲಿ ನಮ್ಮ ಫೇವ್ರೇಟ್ ಒಂದು ಗಾಡಿ ಹೋದಾಗ ಅದು ಅಕ್ಕ ಪಕ್ಕ ಏನೇ ಇದ್ದರೂ ಬೆಟರ್ ಪ್ಲೇಸ್ ನೋಡ್ಬೋದು ಇದು ನನ್ನ ಒಪಿನಿಯನ್ನು ಸೊ ಆಲ್ಮೋಶ್ಟ್ ಪ್ರೈವೇಟ್ ವೆಹಿಕಲ್ ಇಸ್ ಬೆಟರ್ ಪಬ್ಲಿಕ್ ವೆಹಿಕಲ್ಗಿಂತ ಅನ್ಕೊಂಡವ್ನೆ ಆಯಿತು ಹೀಗೆ ಫ್ರೆಂಡ್ಸ್ ಜೊತೆ ಹೋಗ್ಬೋದು ಅಥವಾ ಒಬ್ಬಂಟಿಯಾಗಿ ಹೋಗುವುದು ಫ್ರೆಂಡ್ಸ್ ಜೊತೆ ಹೋಗುವುದು ಒಬ್ಬಂಟಿಯಾಗಿ ಹೋಗುವುದು ಎರಡ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಏನು ನಾವು ಟ್ರಾವಲಿಂಗ್ ಮಾಡ್ತೀವಿ ಅದರಿಂದ ನಮಗೆ ಅಂದರೆ ಸೋಶಿಯಲ್ ಮೀಡಿಯಾದಾಗ ಆ್ಯಕ್ಟಿವ್ ಆಗಿರ್ಬೋದು ವೀಡಿಯೋಸ್ ಹಾಕ್ತಾ ಅತ್ತಿಂದ ಸ್ವಲ್ಪ ದುಡ್ಡು ಬರ್ತದೆ ಗಗನ ಇಂದ ಡಾಕ್ಟರ್ ಬ್ರೋ ಆದದ್ದು ಎಷ್ಟು ಅದ್ಭುತವಾದ ಕೆಲಸ ಆಗಿರ್ತದೆಂದ್ರೆ ಎಷ್ಟು ಅದ್ಭುತವಾದ ಕೆಲಸ ಅಂದರೆ ಗಗನ್ ಆಗಿದ್ದ ಒಬ್ಬ ವ್ಯಕ್ತಿ ಡಾಕ್ಟರ್ ಬ್ರೋ ಆಗಿ ಇಡಿ ಕರ್ನಾಟಕಕ್ಕೆ ಕಾಣಿಸ್ಕೊಂಡರು ಕಾಣಿಸ್ಕೊಂಡ್ರು ಡಾಕ್ಟರ್ ಬ್ರೋ ಈಗ ಇಡಿ ಕರ್ನಾಟಕಕ್ಕೊಂದು ಹೆಮ್ಮೆಯ ಮಗನಾಗಿದ್ದಾನೆ ಹಲವು ದೇಶಗಳಿಗೆ ಪಯಣ ಬೆಳೆಸಿ ಹಲವು ರೀತಿಯ ಅಲ್ಲಿನ ದೇಶ ಇತಿಹಾಸ ಪುರಾತನ ಇತಿಹಾಸವನ್ನು ನಮಗೆ ತಿಳಿಸ್ಕೊಡೋದಾದ್ರೆ ಅಲ್ಲಿನ ಪ್ರಕೃತಿಸಂದ್ರೇ ನಮಗೆ ತಿಳ್ಸ್ಕೊಡ್ತಾರೆ ಡಾಕ್ಟರ್ ಬ್ರೋ ಈಗ ಸೋಶಿಯಲ್ ಮೀಡಿಯಾದ ಯಾವುದೋ ಒಂದು ಹವಾ ಕ್ರಿಯೇಟ್ ಮಾಡೋವ್ರು ಇದೇ ರೀತಿ ಇದೇ ಇದೇ ಆಗುತ್ತೆ ಅವರು ತಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಜೀವನವನ್ನು ಜೀವನವನ್ನ ನಮಗೂ ತೋರಿಸ್ತಾರೆಂದ್ರೆ ಡಾಕ್ಟರ್ ಬ್ರೋ ಒಂಟಿಯಾಗಿ ಪಯಣ ಬೆಳೆಸಿ ಅವರ ಲೈಫಲ್ಲಿ ಏನಿತ್ತು ಅದನ್ನ ನಮಗೆ ತೋರಿಸ್ತಾರೆಂದ್ರೆ ಅವ್ರು ನೋಡೋದಲ್ದೆ ನಮಗೂ ತೋರಿಸ್ತಾರೆ ಸೋಶಿಯಲ್ ಮೀಡಿಯಾದ ಮೂಲಕ ಸೊ ಹೀಗೆ ನಾವುವೇ ನಾವು ಹೋಗಿ ಮತ್ತೊಬ್ರಿಗೂ ತೋರಿಸುವುದು ಮತ್ತೆ ಪ್ರಮುಖ ಸ್ಥಳಗಳನ್ನು ತೋರಿಸುವುದು ಈ ಟ್ರಾವಲಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ದೇಶ ಸುತ್ತಿ ಕೋಶ ಓದು ಎಂಬ ಪದವು ಈ ಟ್ರಾವಲಿಂಗ್ ಅಥವಾ ಪಯಣಕ್ಕೆ ಒಂದು ಪ್ರಮುಖ ಅನುಭವ ಆಗಿರುತ್ತದೆ ಸೊ ಎಲ್ಲ ಹೋಗಿ ತಿರ್ಗಾಡ್ಕೊಂಡು ನೋಡ್ಕೊಂಡು ಬರುವುದು ಮತ್ತೆ ಅಲ್ಲಿನ ಇತಿಹಾಸ ಇತಿಹಾಸ ಪುರಾತನ ಮತ್ತೆ ಅಲ್ಲಿನ ವೈಶಿಷ್ಟ್ಯತೆ ಅಲ್ಲಿನ ಜನ ಜೀವನ ಎಲ್ಲ ಗೊತ್ತಾಯಿತು ಅಲ್ಲಿ ಹೋದಾಗಲೇ ಗೊತ್ತಾಗೋದು ನಾವು ಇಲ್ಲಿ ಇದ್ದಾಗ ಏನು ಗೊತ್ತಾಗಲ್ಲ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿನ ಜನ ಜೀವನ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಯಾವ ರೀತಿ ಇರುತ್ತೆ ಹಾಗೆ ಅಂತ ನಮ್ಗೆ ಗೊತ್ತಾಯ್ತದೆ ಅದೇ ರೀತಿ ನಮ್ಮ ಮತ್ತೆ ಏನು ಟ್ರಾವಲಿಂಗ್ ಬಗ್ಗೆಯೇ ಅಂದರೆ ನಮ್ಮ ಲೈಫ್ ಸ್ಟೈಲ್ ಇಕ್ವಲ್ ಟು ಟ್ರಾವಲ್ ಲೈಫ್ ಇಕ್ವಲ್ ಟು ಟ್ರಾವೆಲ್ ಮೊದಲೇ ಹೇಳ್ದಂತೆ ಒಂದಿನ ಬರ್ತೀವಿ ಒಂದಿನ ಹೋಗ್ತೀವಿ ಆ ಬಂದು ಹೋಗೊ ನಡುವೆ ನಾವು ಏನೇನು ನೋಡಿದ್ವೊ ಎಷ್ಟು ಅನುಭವ್ಸಿದ್ನೋ ಎಷ್ಟು ಸುಖವಾಗಿದ್ದೆನೋ ಎಂಬುದು ಜೀವನ ಆಗಿರುತ್ತದೆ ಸೊ ಟ್ರಾವಲ್ ಮಾಡ್ಕೊಂಡು ಜೀವನನ ಲೈಫ್ನ ಎಂಜಾಯ್ ಮಾಡಿದ್ರೆ ಮೈಂಡ್ ಮೈಂಡ್ ರಿಲಿಫ್ ಆಯ್ತದೆ ಅದರಿಂದ ಸ್ವಲ್ಪ ದುಡ್ಡು ಬರ್ಬೋದು ಏಕೆಂದ್ರೆ ಟ್ರಾವಲ್ ಮಾಡ್ತಾ ಮಾಡ್ತಾ ಸೋಶಿಯಲ್ ಮೀಡಿಯಾದಲ್ಲಿ ಅದ್ನ ಅಪ್ಲೋಡ್ ಮಾಡಿದಾಗ ಮುಂದೆ ಅದು ವೀಡಿಯೋಸ್ ವೀವ್ಸ್ ಆಗಿ ನಮಗೊಂದು ಏನು ಮಾಮೂಲಿ ಯೂಟ್ಯೂಬ್ ಆಗ್ಬೋದು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಕಡೆಯಿಂದ ಆಗ್ಬೋದು ಸ್ವಲ್ಪ ದುಡ್ಡು ಬರ್ಬೋದು ಮತ್ತೆ ಪ್ರಮೋಷನ್ ಕಡೆಯಿಂದ ದುಡ್ಡು ಬರ್ಬೋದು ನಮ್ಮ ಅಕೌಂಟ್ ಹೆಂಗೆ ರೀಚ್ ಆಯಿತು ಹಾಗೆ ಟ್ರಾವಲಿಂದ ಯಾವುದೇ ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಎಲ್ಲ ಪಾಸಿಟಿವ್ ಆಗೇ ಇರ್ತದೆ ನಾವು ಏನೇ ಮಾಡಿದ್ರು ಟ್ರಾವಲಿಂದ ನಮಗೆ ಪಾಸಿಟಿವ್ ಆಗೇ ಬರ್ತದೆ ಮೈಂಡ್ ಅಮೌಂಟ್ ಮತ್ತೆ ಇನ್ನಿತ ಕಾಯೋದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಬರಲ್ಲ ಟ್ರಾವಲಿಂಗ್ ಇಸ್ ಈಕ್ವಲ್ ಟು ಬೆಟರ್ ನಾನು ಹೋಗಿರೊ ಪ್ರತಿ ಟ್ರಾವಲ್ಗೆ ನಮಗೆ ಇದುವರೆಗೂ ಖುಷಿ ಸಿಕ್ಕಿದೆ ಹೊರತು ಯಾವತ್ತೂ ದುಃಖ ಅಷ್ಟಾಗಿಲ್ಲ ಟ್ರಾವಲಿಂಗ್ ಮಾಡಬೇಕಾದ್ರೆ ಎಷ್ಟು ಖುಷಿ ಸಿಗುತ್ತೆ ಎಂಬುದು ಟ್ರಾವಲಿಂಗ್ ಮಾಡ್ದೋರಿಗೆ ಗೊತ್ತಿರುತ್ತದೆ ಟ್ರಾವಲ್ ಮಾಡಿ ನಾ ಆಲ್ಮೋಶ್ಟು ಯೂಸ್ ಮಾಡೋದು ನನ್ನ ಫ್ರೆಂಡ್ಸ್ದು ಗಾಡಿಗಳು ಮತ್ತೆ ಪಬ್ಲಿಕ್ ವೆಹಿಕಲ್ಸ್ ಅಂದರೆ ಆಟೋ ಬಸ್ಸು ಗೌರ್ಮೆಂಟ್ ಬಸ್ಸು ಗೌರ್ಮೆಂಟು ಟ್ರೈನ್ಸ್ ಟ್ರೈನ್ ಜಾಸ್ತಿ ಯೂಸ್ ಮಾಡ್ತೀನಿ ಇಲ್ಲ ಗೌರ್ಮೆಂಟ್ ಬಸ್ ಯೂಸ್ ಮಾಡ್ತೀನಿ ಇನ್ನೊಂದು ಕಡೆಗೆ ಬಸ್ಸು ಟ್ರೈನು ಹೋಗದೆ ಆಟೋ ರಿಕ್ಷಾದಲ್ಲಿ ಹೋಗಬೇಕು ಬಸ್ ಸ್ಟ್ಯಾಂಡ್ನಿಂದ ಆ ಸಮಯದಲ್ಲಿ ಆಟೋ ರಿಕ್ಷಾನೆ ಯೂಸ್ ಮಾಡ್ಬೇಕಾಗ್ತದೆ ಎಷ್ಟು ಅಮೌಂಟ್ ಆರು ಕೊಟ್ಟಿ ಅಂದರೆ ಗೌರ್ಮೆಂಟ್ ವೆಹಿಕಲ್ಸ್ ಬಸ್ಸು ಹೋದಾಗ ಒಬ್ಬನೇ ಹೋದಾಗ ಮತ್ತೆ ನನ್ನ ಫ್ರೆಂಡ್ಸ್ನವ್ರ ಜೊತೆ ಹೋದಾಗ ನಾಲ್ಕೈದು ಜನದ ಜೊತೆ ಹೋದಾಗ ಗಮ್ ಗೌ ಪಬ್ಲಿಕ್ ವೆಹಿಕಲ್ಸ್ ಯೂಸ್ ಮಾಡ್ತೀನಿ ಅಕಸ್ಮಾತ್ ಮತ್ತು ನಮ್ಮ ಫ್ರೆಂಡ್ಸು ಬೈಕ್ ತಂದಿದ್ದರೆ ಬೈಕಲ್ಲಿ ಹೊಂಟೋಗ್ತೀವಿ ಒಂದೊಂದು ಸರ್ತಿ ಒದೊಂದು ಬೈಕಲ್ಲಿ ಐದು ಐದು ಜನರೂ ಹೋಗಿರೋದುಂಟು ಸೊ ಬೆಟರ್ ಇನ್ ಟ್ರಾವಲಿಂಗ್ ಟ್ರಾವಲ್ ಮಾಡಿ ಅನುಭವ್ಸಿ ಆ ಜೀವನನ ಟ್ರಾವಲಿಂದ ತುಂಬ ನಮಗೆ ಉಪಯೋಗ ಆಯಿತೇ ಅದು ಇತಿಹಾಸ ತಿಳ್ಕೊಳ್ಳೋ ದೇವಸ್ಥಾನದ ಸ್ಥಳದ ಇತಿಹಾಸ ತಿಳ್ಕೊದು ಮತ್ತೆ ಆ ದೇವಸ್ಥಾನದ ಪುರಾತನ ಇತಿಹಾಸವನ್ನು ತಿಳ್ಕೊದು ಮತ್ತೆ ಅದರ ಪ್ರಕೃತಿ ಸೌಂದರ್ಯನ ಅನುಭವ್ಸೋದು